ನಮ್ಮ ಪ್ರದೇಶದ ಸಾಂಪ್ರದಾಯಿಕ ಆಟ ಅಂದರೆ ಕಬಡ್ಡಿ ಖೋ ಖೋ ಮತ್ತು ಚಿನ್ನಿದಾಂಡು ಈ ರೀತಿಯ ಆಟಗಳನ್ನು ನಾವು ಆಡುತ್ತೇವೆ ಮತ್ತೆ ಇವುಗಳನ್ನು ಆಡಲು ತುಂಬ ಕಬಡ್ಡಿ ಮತ್ತು ಖೋ ಖೋ ಆಡಲು ತುಂಬಾನೇ ನಿಯಮಗಳು ಇದ್ದಾವೆ ಆ ನಿಯಮಗಳನ್ನು ಅನುಸರಿಸಿ ನಾವು ಆಟವನ್ನು ಆಡಬೇಕು ಚಿನ್ನಿದಾಂಡುವನ್ನು ಆಡಲು ಯಾವುದೇ ಥರದ ನಿಯಮಗಳು ಇಲ್ಲ ಒಂದು ದಾಂಡು ಒಂದು ಚಿನ್ನಿಯನ್ನು ತೆಗೆದುಕೊಂಡು ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಆಟ ಆಟಡಕಾ ಆಟಾಡಿಕೊಳ್ಳಬಹುದು ಇದರಲ್ಲಿ ಯಾವುದೇ ಥರದ ನಿಯಮಗಳು ಇರುವುದಿಲ್ಲ